ನಾವು ತಯಾರಿಸುವ ತಿಂಡಿಗಳು ಮತ್ತು ತಿಂಡಿಗಳ ವಿ ತಯಾರಿಸುವ ವಿಧಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಾದರೆ ನಾವು ಮನೆಯಲ್ಲಿ ದಿನನಿತ್ಯ ತಯಾರಿಸುವ ತಿಂಡಿ ತಿನಿಸುಗಳೆಂದರೇ ಜಾಸ್ತಿಯಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ತಯಾರಿಸುದು ಏನೆಂದ್ರೆ ಈ ನೀರು ದೋಸೆ ಮತ್ತು ಉಪ್ಪು ಈ ಉಪ್ಪು ದೋಸೆ ಅಂತ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹೇಳ್ತಾರೆ ಈ ಕಡೆ ಅಂದರೆ ಅದು ಕಪ್ಪ ರೊಟ್ಟಿ ಅಂತ ಹೇಳ್ತಾರೆ ಹಾಗೇ ಅದು ಸಾಮಾನ್ಯವಾಗಿ ತಯಾರಿಸುವುದಾದ್ರೆ ಅದ್ರಲ್ಲಿ ಹೇಳಬೇಕಂತ ವಿಧಾನಗಳು ಜಾಸ್ತಿಯಾಗಿ ಏನು ಇಲ್ಲ ಅದು ಪ್ರತಿಯೊಬ್ಬರಿಗು ಗೊತ್ತಿರುವಂಥದ್ದೇ ಮತ್ತು ಈ ಹಬ್ಬ ಹರಿದಿನಗಳಲ್ಲಿ ಆ ಹಬ್ಬಕ್ಕೆ ಸೀಮಿತವಾಗಿ ಕೆಲವೊಂದು ತಿನಿಸುಗಳನ್ನು ತಯಾರಿಸ್ತಾರೆ ಈ ತುಳು ಭಾಷೆಯಲ್ಲಿ ಹೇಳುವುದಂದ್ರೆ ಈ ದೀಪಾವಳಿ ಟೈಮಲೆಲ್ಲ ಗಟ್ಟಿ ಹಾಗೇ ಮತ್ತು ಏನೆಂದ್ರೆ ಅದು ಗುಂಡ ಅಂತ ಹೇಳ್ತಾರೆ ಈ ಹಲಸಿನ ಎಲೆಯಲ್ಲಿ ತಯಾರಿಸುವಂಥದ್ದು ತಿಂಡಿಗಳನ್ನು ಹಲವು ರೀತಿಯಲ್ಲಿ ತಯಾರಿಸ್ತಾರೆ ಮತ್ತು ಸಂಜೀರ ಹಾಗೇ ಹಲವಾರು ರೀತಿಯ ತಿಂಡಿ ತಿನಿಸುಗಳನ್ನು ತಯಾರಿಸುವುದರಿಂದ ಆ ಹಬ್ಬದ ಸ್ಪು ಮಹತ್ವವು ಅದೇ ಆಗಿರುತ್ತದೆ ಮಕ್ಕಳಿಗೆ ಜಾಸ್ತಿಯಾಗಿ ಇಷ್ಟವಾಗುವ ತಿಂಡಿ ತಿನಿಸುಗಳೆಂದರೆ ಎಣ್ಣೆಯಲ್ಲಿ ಕರಿದ ತಿಂಡಿ ತಿನಿಸುಗಳು ನಾವು ಮನೆಯಲ್ಲಿ ಜಾಸ್ತಿಯಾಗಿ ತಯಾರಿಸುವುದೆಂದರೆ ಜಾಸ್ತಿಯಾಗಿ ಹೊಸ ಹೊಸ ತಿಂಡಿ ತಿನಿಸುಗಳಿದ್ದರೆ ಜಾಸ್ತಿಯಾಗಿ ಅದನ್ನು ಹಬ್ಬದ ದಿನಗಳಲ್ಲೇ ತಯಾರಿಸುವಂತದ್ದು ಮತ್ತು ದಿನನಿತ್ಯದಲ್ಲಿ ಅದೇ ನೀರು ದೋಸೆ ಉಪ್ಪು ದೋಸೆ ಅದೇ ಆಗಿರ್ತದೆ ಮತ್ತು ಉದ್ದಿನ ದೋಸೆ ಈ ಉದ್ದಿನಿಂದ ತಯಾರಿಸುವ ತಿನಿಸುಗಳು ಅಷ್ಟೇ ಮತ್ತು ನಾವು ಜಾಸ್ತಿಯಾಗಿ ಎಣ್ಣೆಯಲ್ಲಿ ಕರಿದ ತಿಂಡಿಗಳಿಗೆ ನಾನು ಅಷ್ಟು ಆದ್ಯತೆ ಕೊಡುವುದಿಲ್ಲ ಯಾಕೆಂದ್ರೆ ಅದು ಅಷ್ಟು ಆರೋಗ್ಯಕ್ಕೆ ಸ ಹಿತವು ಅಲ್ಲ ಹಾಗಾಗಿ ನಾವು ಹಬ್ಬದ ದಿನಗಳಲ್ಲಿ ನಾವು ಆ ವಸ್ತು ಆ ತಿನಿಸುಗಳನ್ನು ತಯಾರಿಸಿ ಮ ಅಕ್ಕ ಪಕ್ಕದ ಮನೆಯವರಿಗೂ ಹಂಚಿಕೊಳ್ಳುತ್ತೇವೆ ಹಾಗೇ ಈ ಹಬ್ಬದ ದಿನದಲ್ಲಿ ತಯಾರಿಸುವಂತಹ ಗಟ್ಟಿ ಏನೆಂದ್ರೆ ಅದಕ್ಕೆ ಈ ಅಕ್ಕಿಯಿಂದ ತಯಾರಿಸುವ ಗಟ್ಟಿ ಮತ್ತೆ ಮಧ್ಯ ಮಧ್ಯದಲ್ಲಿ ಅದಕ್ಕೆ ಈ ತೆಂಗಿನಕಾಯಿ ಬೆಲ್ಲ ಇದನ್ನು ಸೇರಿಸಿ ಮಧ್ಯದಲ್ಲಿ ಹಾಕಿ ಮಡಚಿ ಅಂದರೆ ಬೇಯಿಸುವಂಥದ್ದು ಈ ನಮ್ಮ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಬೇಯಿಸುವಂಥದ್ದು ಅದು ಮತ್ತು ಜಾಸ್ತಿ ಅಂದರೆ ಪಲಾವ್ ಪಲಾವಲ್ಲಿ ನಾವು ದಿನನಿತ್ಯ ತಯಾರಿಸುವುದ್ರಲ್ಲಿ ಆ ಪಲಾವನ್ನು ಸೇರಿಸ್ಬೋದು ಅಂದರೆ ಈ ಅಕ್ಕಿಯಿಂದಲೂ ತಯಾರಿಸುವುದು ಮತ್ತು ಅದರಲ್ಲಿ ಕೆಲವೊಂದು ಈ ತರಕಾರಿ ವಸ್ತುಗಳನ್ನು ಹಾಕಿ ಬಟಾಣಿ ಹೀಗೆ ಎಲ್ಲವನ್ನು ಬೇಯಿಸಿ ಅಕ್ಕಿಯೊಂದಿಗೆ ಕುಕ್ಕರಲ್ಲಿಟ್ಟು ಬೇಯಿಸುವಂಥದ್ದು ಅದು ಹಾಗೇ ಅದರಲ್ಲಿ ಜಾಸ್ತಿಯಾಗಿ ನಾವು ತರಕಾರಿಯನ್ನು ಬಳಸ್ತೇವೆ ಈ ತರಕಾರಿಗಳನ್ನು ಜಾಸ್ತಿಯಾಗಿ ಬಳಸುದರಿಂದ ಈಗ ನಾವು ದಿನನಿತ್ಯದ ದಿನಗಳಲ್ಲಿ ತರಕಾರಿ ತಿನ್ನುವವರು ಭಾರಿ ಕಡಿಮೆ ಹಾಗಾಗಿ ಇಂಥ ತರಕಾರಿಗಳನ್ನು ಈ ತಿಂಡಿ ತಿನಿಸುಗಳ ಮೂಲಕ ಬಳಸುವುದರಿಂದ ಅದು ಆರೋಗ್ಯಕ್ಕೂ ಹಿತವಾಗಿರುತ್ತದೆ ಮತ್ತು ತಿನ್ನುವುದರಲ್ಲಿ ಸಹ ನಮಗೆ ಅಷ್ಟೊಂದು ಅದು ತರಕಾರಿ ತಿಂದ್ವಿ ಅಂತ ಅನ್ಸುವುದಿಲ್ಲ ಅದೊಂದು ತಿನಿಸಾಗಿ ಹೋಗ್ತದೆ ಹಾಗಾಗಿ ಮತ್ತು ಇನ್ನು ಹೇಳುವುದಾದರೆ ಗೋಳಿ ಬಜೆ ಈ ಕಡಲೆ ಹಿಟ್ಟಿನಿಂದ ತಯಾರಿಸುವಂತ ಗೋಳಿ ಬಜೆ ಈ ಹಾಗೇ ಈ ಈರುಳ್ಳಿ ಬಜೆ ಜಾಸ್ತಿಯಾಗಿ ಈರುಳ್ಳಿ ಹಾಕಿ ಹಾಕುವಂಥದ್ದು ಮತ್ತು ಹಳೇ ಕಾಲದಿಂದ ಬಂದಂತಹ ಇಡ್ಲಿ ಇದೆಲ್ಲ ಸಾಮಾನ್ಯವಾಗಿ ಎಲ್ಲರಿಗು ಗೊತ್ತಿರುವಂಥದ್ದೆ ಮ ಆರೋಗ್ಯದ ದೃಷ್ಟಿಯಿಂದ ಈ ಉದ್ದು ಈ ಉದ್ದು ಎಲ್ಲ ಆರೋ ಉದ್ದು ಉದ್ದಿನ ಬೇಳೆ ಇದು ಆರೋಗ್ಯಕ್ಕೆ ಹಿತವಾಗಿರುವುದರಿಂದ ಜಾಸ್ತಿಯಾಗಿ ಹಿಂದಿನ ಕಾಲದಿಂದಲೂ ಇಡ್ಲಿ ಇದು ಸಾಮಾನ್ಯವಾಗಿ ಮಾಡಿಕೊಂಡೆ ಬಂದಿರುವಂಥದ್ದು ಈಗ ಎಲ್ಲ ಈ ನೆಟ್ಟಿನ ನೆಟ್ವರ್ಕ್ ಮುಂದೆ ಹೋಗಿರುವುದರಿಂದ್ರ ಈಗ ಎಲ್ಲ ಸಹ ಯಾವ್ದನ್ನು ತಯಾರಿಸುವಂತದ್ದು ಇದ್ದರು ಸಹ ಅದು ಈಗ ಎಲ್ಲ ಮೊಬೈಲಲ್ಲೆ ಬರ್ತದೆ ಹಾಗಾಗಿ ಈಗ ಮಾಡಿವವರಿಗು ಕಷ್ಟ ಇಲ್ಲ ತಿನ್ನುವವರಿಗು ಕಷ್ಟ ಇಲ್ಲ ಈ ಮೊಬೈಲ್ ನೋಡಿಕೊಂಡೆ ಮಾಡುವಂಥವ್ರು ತುಂಬ ಜನ ಇರ್ತಾರೆ ಆದರೆ ನಾವು ಅಂಥದಕ್ಕೆಲ್ಲ ನಾನು ಮಹತ್ವ ಕೊಡುವುದಿಲ್ಲ ನಾವು ಜಾಸ್ತಿಯಾಗಿ ಮನೆಯಲ್ಲೇ ನಾರ್ಮಲ್ ಅಂದರೆ ಹಿಂದಿನ ಕಾಲದಿಂದ ಯಾವ್ದನ್ನು ನಮಿಗೆ ಕಲಿಸಿದ್ದಾರೆ ನಮ್ಮ ಹಿರಿಯರು ಯಾವ್ದನ್ನು ಕಲಿಸಿದ್ದಾರೆ ಅದನ್ನು ಮಾತ್ರ ನಾನು ಈವರೆಗೆ ಅಳವಡಿಕೆ ಮಾಡ್ಕೊಂಡು ಬಂದಿದ್ದೇನೆ ಮತ್ತು ತಿನಿಸುಗಳಲ್ಲು ಅಷ್ಟೇ ನಾವು ಆರೋಗ್ಯಕ್ಕೆ ಹಿತವಾಗಿರುವುದನ್ನು ಮಾತ್ರ ನಾವು ಮಾಡುವಂಥದ್ದು ಮತ್ತು ಆರೋಗ್ಯದ ದೃಷ್ಟಿಯಿಂದ ಹೇಳುವುದಾದ್ರೆ ಇದು ನಾವು ಸಾಮಾನ್ಯವಾಗಿ ತಯಾರಿಸುವ ತಿಂಡಿಗಳಿಗೆ ಆದಷ್ಟು ನಾವು ತಿನ್ನುವುದರಿಂದ ಅದು ಆರೋಗ್ಯಕ್ಕೆ ಸಹ ಹಿತವಾಗಿರುತ್ತದೆ ಮತ್ತು ಹೇಳುದರಿಂ ಮತ್ತೆ ಏನೆಂದ್ರೆ ಈ ತಿಂಡಿ ತಿನಿಸುಗಳು ಜಾಸ್ತಿಯಾಗಿ ಮಕ್ಕಳು ಇಷ್ಟಪಡ್ತಾರೆ ಆದರೆ ಈಗ ಈಗಿನ ಇದರಲ್ಲಿ ಮಕ್ಕಳಿಗೆ ತಿನ್ನುವಷ್ಟು ಪುರಸೊತ್ತು ಇರುವುದಿಲ್ಲ ಮತ್ತು ಶಾಲೆಗೆ ಹೋಗುವ ಹೊತ್ತಿಗೆ ಇದೆಲ್ಲ ಕಷ್ಟವೆ ಬೆಳಗ್ಗೆ ಬೇಗ ರಿಕ್ಷ ಬರ್ತದೆ ಆಟೋ ಬರ್ತದಂತ್ಹೇಳಿ ಹೋಗುವಂತಹ ಈ ಸಮಯದಲ್ಲಿ ಬಿಝೀ ಬಿಝಿಯಾಗಿ ಈಗ ಮಕ್ಕಳು ಸಹ ಬಿಝಿ ಆಗಿರ್ತಾರೆ ಹಾಗಾಗಿ ಈ ತಿಂಡಿ ತಿನಿಸುಗಳು ಅಂದರೆ ಮನೆಯಲ್ಲಿ ತಯಾರಿಸುವ ತಿಂಡಿಗಳಿಗೆ ಮಕ್ಕಳು ಸಹ ಜಾಸ್ತಿ ಇದು ಮಾಡುವುದಿಲ್ಲ ಈಗೇನೆಂದ್ರೆ ನೂಡಲ್ಸ್ ಮ್ಯಾಗಿ ಇದನ್ನೇ ತಿನ್ನುವಂತಹ ಮಕ್ಳು ಇರುವುದು ಆದರೆ ನಾವು ಮನೆಯಲ್ಲಿ ಎಷ್ಟು ನಾವು ಹಿತಕರವಾಗಿ ಆರೋಗ್ಯಕರವಾದ ಆಹಾರವನ್ನು ತಯಾರಿಸ್ತೇವೆ ಅದನ್ನು ಮಕ್ಕಳಿಗೆ ಕೊಡುವುದರಿಂದ ಮಕ್ಕಳ ದೃಷ್ಟಿಯಿಂದ ಅಂದರೆ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಸಹ ಎಲ್ಲವು ಹಿತವಾಗಿರುತ್ತದೆ ಈ ಸಹ ಹಿಂದಿನ ದಿನಗಳಲ್ಲಿ ಬಂದ ಈ ಗಟ್ಟಿ ಮತ್ತು ಈ ಹಲವು ರೀತಿಯ ಗಟ್ಟಿ ತಯಾರಿಸ್ತಾರೆ ಅದರಲ್ಲಿ ಬೆಲ್ಲ ಮತ್ತು ಈ ಒಣಕೊಬ್ಬರಿ ಎಲ್ಲ ಹಾಕೋದರಿಂದ ಅದು ಸಹ ಒಂದು ರೀತಿಯ ಆರೋಗ್ಯಕ್ಕೆ ಹಿತವಾಗಿರೋ ವಸ್ತುಗಳೇ ಆಗಿರ್ತದೆ ಹಾಗಾಗಿ ಆದಸಷ್ಟು ಆರೋಗ್ಯದ ದೃಷ್ಟಿಯಿಂದ ಇವೆಲ್ಲ ವಸ್ತುಗಳನ್ನು ತಯಾರಿಸುವುದರಿಂದ ಎಲ್ಲರಿಗು ಹಿತಕರವೇ ಜಾಸ್ತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯು ಸಂಸ್ಕೃತಿಯಲ್ಲಿ ಸಂಸ್ಕೃತಿಯಲ್ಲಿ ಮುಂದೆ ಇರುವುದರಿಂದ ಇಲ್ಲಿ ಜಾಸ್ತಿಯಾಗಿ ಹಬ್ಬ ಹರಿದಿನಗಳು ಮತ್ತು ಈ ನೇಮೋತ್ಸವ ಅದೆಲ್ಲ ನಡಿಯುವುದರಿಂದ ಬಂಧು ಮಿತ್ರರು ಜಾಸ್ತಿಯಾಗಿ ಬಂದು ಹೋಗುವಂತಹ ದಿನಗಳು ಆ ದಿನಗಳಲ್ಲಿ ಮನೆಯಲ್ಲಿ ಹಲವು ರೀತಿಯ ಆಹಾರ ಪದಾರ್ಥಗಳನ್ನು ಸ್ವಚ್ಛವಾಗಿ ತಯಾರಿಸ್ತಾರೆ ಅದ್ರಿಂದ ತಯಾರಿಸುವಾಗ ಸ್ವಲ್ಪ ಕಷ್ಟ ಆದರು ಸಹ ಅದು ತಿನ್ನುವವ್ರಿಗೆ ತುಂಬ ಹಿತವಾಗಿರ್ತದೆ ಅದು ಮತ್ತು ಬಂಧು ಮಿತ್ರರು ಸಹ ಸಂತೋಷಪಡ್ತಾರೆ ಹೀಗೆ ತಿಂಡಿ ತಿನಿಸುಗಳು ನನಗೆ ಮನೆಯಲ್ಲಿ ತಯಾರಿಸುವ ತಿಂಡಿ ತಿನಿಸುಗಳೆಂದ್ರೆ ತುಂಬ ಇಷ್ಟ ನಾವು ಜಾಸ್ತಿಯಾಗಿ ಅದೇ ಸ್ಪೆಷಲ್ ಏನೆಂದ್ರೆ ನಾವು ಹಬ್ಬದ ದಿನಗಳಲ್ಲಿ ಮಾತ್ರ ಜಾಸ್ತಿಯಾಗೇ ಸ್ಪೆಷಲ್ ಅಂತ್ಹೇಳಿ ಮಾಡುವುದು ಮತ್ತು ನಾರ್ಮಲ್ ಈ ಸಾಮಾನ್ಯ ದಿನಗಳಲ್ಲಿ ಅದೇ ಅದೇ ನಮಗೆ ಪುರ್ಸೊತ್ತು ಆದ್ಹಾಗೆ ಅಂದರೆ ಈ ನೀರು ದೋಸೆ ಉಪ್ಪು ದೋಸೆ ಅದೇ ಜಾಸ್ತಿಯಾಗಿ ಉದ್ದಿನ ದೋಸೆ ಅದೇ ಆಗೋದು ಹಾಗಾಗಿ ಸ್ಪೆಷಲ್ ಅಂದರೆ ಅದೇ ಹಬ್ಬ ಹರಿದಿನಗಳು ಬರಬೇಕು ಆಗ ಅದೇ ಗಟ್ಟಿ ಮತ್ತು ಗುಂಡ ಮೂಡೆ ಮತ್ತು ಅದೇ ಸೇಮೆ ದಡ್ಡೆ ಅಂತ ಹೇಳ್ತಾರಲ್ಲ ಅದು ಜಾಸ್ತಿಯಾಗಿ ಈ ಕಡೆ ಮಾಡುವಂಥದ್ದು ಹಾಗಾಗಿ ಸಾಮಾನ್ಯ ದಿನಗಳಲ್ಲಿ ನಾವು ಅದೇ ನಾನು ಹೇಳಿದ್ಹಾಗೆ ಸಾಮಾನ್ಯವಾಗಿ ಅದೇ ನಾವು ದಿ ಡೈಲಿ ತಿನ್ನುವಂತಹ ನೀರು ದೋಸೆ ಉಪ್ಪು ದೋಸೆ ಜಾಸ್ತಿಯಾಗಿ ನಾವು ತಯಾರಿಸ್ತೇವೆ ಮತ್ತು ಜಾಸ್ತಿ ಅಂದರೆ ನನಗೆ ಹೇಳ್ಲಿಕ್ಕೆ ಅಷ್ಟೊಂದು ಗೊತ್ತಾಗುವುದಿಲ್ಲ ಅಂದರೆ ನಾವು ಸಾಮಾನ್ಯವಾಗಿ ತಯಾರಿಸುವಂತಹ ವಸ್ತುಗಳ ಬಗ್ಗೆ ಇಷ್ಟು ಹೇಳ್ಬೋದು